ನನ್ನ ಪಸ್ಟ್ ಪ್ರಾಡೊಕ್ಟ್ ಬಂದುಬಿಟ್ಟು ರೆಡ್ಮಿ ಟ್ವಲ್ ಸಿ ಮೊಬೈಲ್ ಇದು ಎರಡು ಸಾವಿರದ ಇಪ್ಪತ್ಮೂರು ಜನವರೀಲಿ ಲಾಂಚ್ ಆಗಿದೆ ಇದು ಬಹಳ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಕಲರು ಕೂಡ ಚೆನ್ನಾಗಿದೆ ನಾನು ತಗೊಂಡಿದ್ದು ಬ್ಲ್ಯಾಕು ನಮ್ಮ ಸಿಸ್ಟರ್ ತಗೊಂಡಿದ್ದು ಸಿಲ್ವರು ಬ್ಲ್ಯಾಕು ನೋಡೋವ್ರಿಗೆ ತುಂಬ ಚೆನ್ನಾಗಿದೆ ಮತ್ತು ಇದು ಲುಕ್ಕು ಕೂಡ ಹಾಗೇ ಇದೆ ಬ್ಯಾಕ್ ಪೋಸು ಸಿಲ್ವರ್ ಕಲರಿಗೆ ಮಸ್ತ್ ಇದೆ ಸರ್ ಇದು ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನು ಹನ್ನೊಂದು ಸಾವಿರದ ಐನೂರು ರೂಪಾಯಲ್ಲಿ ಪೂರ್ವಿಕಾ ಮೊಬೈಲ್ ಶಾಪಲ್ಲಿ ತಗೊಂಡೆ ಹಾಗಾಗಿ ನಾನು ಕ್ಯಾಶ್ ಕೊಟ್ಟಿದ್ರಿಂದ ಅವರು ನನಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಟೋಟಲ್ ಹನ್ನೊಂದು ಸಾವಿರ ಬಿತ್ತು ಇದರಲ್ಲಿ ಟ್ವಂಟಿ ಏಯ್ಟ್ ಜಿ ಬಿ ರ್ಯಾಮ್ ಇದೆ ಒನ್ ಸಿಕ್ಸ್ಟಿ ಟೂ ಜಿ ಬಿ ಇನ್ ಬಿಲ್ಟ್ ಇದೆ ಸೂಪ್ಪರ್ ಆಗಿದೆ ಮತ್ತು ಇದರಲ್ಲಿ ಯೂಟ್ಯೂಬ್ ಸಹ ನೋಡಿದರೆ ಚಲನಚಿತ್ರಗಳನ್ನು ಸಹ ನೋಡ್ಬೋದು ಗೇಮ್ಸೂ ಆಡ್ಬೌದು ಶ್ಲೋಕ ನೋಡ್ಬೋದು ವಿದ್ಯಾರ್ಥಿಗಳಿಗಂತೂ ತುಂಬ ಅನುಕೂಲ ಆಗಿದೆ ಇದರಿಂದ ರೆಡ್ಮಿ ಸೆಟ್ಟಿಂಗ್ಸಲ್ಲಿ ಬಹಳ ಕೊಟ್ಟಿದ್ದಾನೆ ಟೈಮಿಂಗ್ಸು ಅಲರಾಮ್ಸು ಕಲರ್ ಡಿಸೈನಿಂಗು ಫೋಟೋ ಶಾಪು ವೀಡಿಯೋ ಆಡಿಯೋ ಇ ತುಂಬ ಸಕ್ಕತ್ತಾಗಿದೆ ಈ ಫೋನು ಬೇರೆ ಸಮ್ಸಂಗ್ ಫೋನ್ಗಿಂತ ರೆಡ್ಮಿ ಟ್ವಲ್ ಸಿ ಸಕ್ಕತ್ತಾಗಿದೆ ಹಾಗಾಗಿ ನೀವು ಇದನ್ನು ಕೊಂಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಗ ಕೂಡ ಇದೇ ರೆಡ್ಮಿ ಟ್ವಲ್ ಸಿ ತಗೊಂಡಿದಾನೆ ಅದು ಚಾರ್ಜರೂ ತಡೆಯುತ್ತದೆ ಮತ್ತು ಅವನು ಡೈಲಿ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದಾನೆ ಹಾಗಾಗಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕಾದ್ರೆ ಹೆಡ್ ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಿರ್ತಾನೆ ಹಾಗಾಗಿ ಚಾರ್ಜು ಹಂಡ್ರೆಡ್ ಪರ್ಸೆಂಟ್ ಇರೋದನ್ನು ಕೂಡ ಏನು ಟೂ ಪರ್ಸೆಂಟು ತ್ರೀ ಪರ್ಸೆಂಟ್ ಆಗುತ್ತೆ ಎರಡೂವರೆ ಗಂಟೆ ಸಾಂಗ್ ಕೇಳ್ತಾನೆ ಅವನು ಹಾಗಾಗಿ ಬ್ಯಾಟ್ರಿ ಪಿಕಪ್ ಕೂಡ ಚೆನ್ನಾಗಿದೆ ಹಾಗಾಗಿ ಫ್ರೆಂಟ್ ಚೈಡ್ ಕ್ಯಾಮ್ರಾ ಕೂಡ ಫಿಫ್ಟಿ ಎಂ ಬಿ ಇದೆ ಯಾವುದಾದ್ರೂ ಒಂದು ಫೋಟೋ ತೆಗದ್ರೆ ಕ್ಲೀಯರ್ ಕಾಣುತ್ತೆ ಹೇಗ್ ಮೆಗಾ ಪಿಕ್ಸೆಲ್ ಕ್ಯಾಮ್ರದಲ್ಲಿ ನೀವು ತೆಗೀತೀರೋ ಅದೇ ಥರ ರೆಡ್ಮಿಲೂ ಸೆಟ್ಟಿಂಗ್ಸಲ್ಲಿ ಅವೈಲೇಬಲ್ ಕೂಡ ಕೊಟ್ಟಿದ್ದಾನೆ ಹಾಗಾಗಿ ತುಂಬ ಚೆನ್ನಾಗಿದೆ ಮತ್ತು ಇದು ನೀವು ಎಲ್ಲಿ ಬೇಕಾದರೂ ಅಮೆಜಾನ್ದಲ್ಲಿ ಪ್ಲಿಪ್ಕಾರ್ಟ್ಅಲ್ಲಿ ಆರ್ಡರ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಆರ್ಡ್ರು ಮಾಡಬಹುದು ಮಾಡಿದರೆ ಇದು ಈ ಥರ ಡೈರೆಕ್ಟ್ ನಿಮಗೆ ಅನುಭವ ಆಗೋಲ್ಲ ಹಾಗಾಗಿ ಶೋರೂಮ್ ಒಂದರಲ್ಲಿ ಮಾಡಿದರೆ ಪಾಸಿಟಿವ್ನೆಸ್ ತುಂಬ ಇದೆ ತುಂಬ ಚೆನ್ನಾಗಿದೆ ಚಾರ್ಜರ್ ಕೂಡ ಚೆನ್ನಾಗಿದೆ ಹೀಟ್ ಆಗೋಲ್ಲ ಕೆಲವೊಂದು ಫೋನುಗಳಲ್ಲಿ ಹೀಟ್ ಆಗುತ್ತೆ ಆದರೆ ರೆಡ್ಮಿ ಟ್ವಲ್ ಸಿಯಲ್ಲಿ ಹೀಟ್ ಆಗೋದಿಲ್ಲ ಅದು ಬಾಳಿಕೆ ಬರುತ್ತದೆ ಮತ್ತು ತುಂಬ ಚೆನ್ನಾಗಿದೆ ಹಾಗೇ ನಮ್ಮ ಸಿಸ್ಟರೂ ಕೂಡ ಇನ್ನೊಂದು ಫೋನ್ ತಗೊಂಡಿದಾರೆ ಅದು ರೊಡ್ಮಿ ಟೊಲ್ವ್ ಎ ಅಂತ ಅದು ತುಂಬ ಸಕ್ಕತ್ತಾಗಿದೆ ಅದು ನೀನು ಬ್ಯಾಕಫ್ ಬಂದ್ಬಿಟ್ಟು ನೀವು ಏನು ಬೇಕಾದ್ರು ವರ್ಕ್ ಕೊಟ್ರು ಅದು ಎಂ ಎಕ್ಸ್ ಎಕ್ಸಲ್ಲಿದೆ ಎಂ ಎಕ್ಸ್ ವರ್ಡಿದೆ ಕನ್ನಡ ನುಡಿ ಟು ಟೈಪಿಂಗ್ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನೀವೂ ಕೂಡ ಚಿತ್ರದುರ್ಗದಲ್ಲಿ ಪೂರ್ವಿಕ ಮೊಬೈಲ್ ಶಾಪ್ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು ನೀವು ಪರ್ಚೇಸ್ ಮಾಡೋದರಿಂದ ಆ ಮೊಬೈಲಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮಗೆ ಒಂದು ಗಿಫ್ಟೂ ಕೂಡಾ ಕೊಡ್ತಾರೆ ಅದು ತುಂಬ ಚೆನ್ನಾಗಿದೆ ರೆಡ್ಮಿ ನೋಟ್ ಜೊತೆಗೆ ಒಂದು ವಾಚ್ ಕೂಡ ಫ್ರೀಯಾಗಿ ಶಾಪ್ಗಳಿಂದನೇ ಕೊಡ್ತಿದ್ದಾರೆ ಆ ಶಾಪಲ್ಲಿ ಕೂಡ ನೀವು ವಾಚ್ ಬೇಡಾಂದರೆ ಟಾರ್ಚ್ ಇದೆ ನಿಮ್ಮವು ಅವೈಲೇಬಲ್ ಏನೇನಿದೆ ಎಲೋಕ್ಟ್ರೋನ್ ವಸ್ತುಗಳು ಸಾಂಗ್ಸು ಹೋಮ್ಟೇಟ್ರು ಎಲ್ಲ ಸೂಪ್ಪರಲ್ಲಿದೆ ಹಾಗೇ ಕಾ ಹಾಗೇ ಕೂಡ ನಾನು ಯೂಟ್ಯೂಬಲ್ಲಿ ಸಹ ನಾನು ಹೋಗಿ ಸರ್ಚ್ ಮಾಡ್ದಾಗ ಯಾವುದೇ ಒಂದು ಸಾಂಗು ಕೇಳ್ಬೇಕಾದ್ರೂ ಬಿಟ್ಸು ತುಂಬ ಚನಲ್ ಬರ್ತಿದೆ ಈ ಫ್ರಾಡಕ್ಟಲ್ಲಿ ಕೆಲ ಬಿಟ್ಸ್ ತುಂಬ ಚೆನ್ನಾಗಿ ಬರೋದರಿಂದ ನಮಗೆ ಕೇಳಲು ಇಂಪಾದ ಸಾಂಗ್ ಅನುಭವ ಇರೋದರಿಂದ ನಮಗೆ ಮತ್ತೆ ಮತ್ತೆ ಮತ್ತೆ ಕೇಳಣ ಅಂತ ಆಸಕ್ತಿ ಹೆಚ್ಚಾಗುತ್ತದೆ ಹಾಗಾಗಿ ಈ ಮೊಬೈಲ್ ಫೋನು ತುಂಬ ಹವೇಲೆಬಲ್ ಇದೆ ನಾವು ಜಿ ಪಿ ಎಸ್ ಕ್ಯಾಮ್ರಾ ನಾವು ಒಂದು ಪ್ಲೇಸಿಗೆ ಹೋಗಬೇಕಾದ್ರೆ ಯಾವುದೇ ಒಂದು ಸ್ಥಳವನ್ನು ಗುರುತಿಸಲು ಸಾಧ್ಯವಿಲ್ಲ ನಾವು ಒಬ್ರನ್ನ ಅಲ್ಲಲ್ಲೇ ಸ್ಟಾಪ್ ಮಾಡಿಬಿಟ್ಟು ಸಾರ್ ಈ ರೋಡ್ ಈ ಕಡೆ ಹೋಗುತ್ತಾ ಸಾರ್ ಈ ರೋಡ್ ಈ ಕಡೆ ಹೋಗುತ್ತಾ ಅನ್ನೋ ಕೇಳೋ ಬದಲು ನಮ್ಮ ಮೊಬೈಲ್ನಲ್ಲೇ ಗೂಗಲ್ ಮ್ಯಾಪಲ್ಲಿ ಸಕ್ಕತ್ತಾಗಿ ವಿಸಿಲೇಬಲ್ ಆಗುತ್ತದೆ ಈ ಮೊಬೈಲ್ನಿಂದ ಒಂದು ಉದಾಹರಣೆ ಚಿತ್ರದುರ್ಗ ಟು ದಾವಣಗೆರೆ ಹೊಡಿದ್ರೆ ಎಷ್ಟು ಕಿಲೋಮೀಟ್ರು ಹೋಗುತ್ತೆ ಎಷ್ಟೆಲ್ಲ ಎಷ್ಟು ಸೆಕೆಂಟು ಎಷ್ಟು ಪೆಟ್ರೋಲ್ ಬಂಕ್ ಇದೆ ಎಲ್ಲಿ ಟೋಲೇಟ್ಸ್ ಇದೆ ಎಲ್ಲಿ ಟೋಲ್ಸ್ ಇದೆ ಸಿಂಗಲ್ ವೇನಾ ಡಬ್ಬಲ್ ವೇನಾ ಅಂತ ತುಂಬ ಚೆನ್ನಾಗಿ ಇದ್ರಲ್ಲಿ ಅವೇಲೇಬಲ್ ಇದೆ ಮತ್ತು ಹಾಗೇ ಕೂಡ ಕೂಡ ಇದರಲ್ಲಿ ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ ಈ ವರ್ಷಂಗೆ ತಕ್ಕಂತೆ ಎಡಿಷನ್ಗೆ ತಕ್ಕಂತೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ ಮತ್ತು ರಾತ್ರಿ ಕತ್ಲು ಟೈಮಲ್ಲಿ ಬೋರಾದ ಟೈಮಲ್ಲಿ ನಾನು ಹೋಮರ್ಕ್ ಮಾಡ್ಬೇಕಾದ್ರೆ ಟಾರ್ಚು ಕೂಡ ತುಂಬ ಚೆನ್ನಾಗಿ ಹಾನ್ ಆಗುತ್ತೆ ಇದು ಬಾಳಿಕೆನೂ ಬರುತ್ತೆ ಟಾರ್ಚ್ ಉದಾಹರ್ಣೆಗೆ ಏಯ್ಟಿ ಪರ್ಸೆಂಟು ನನ್ನ ಚಾರ್ಜ್ ಇತ್ತಂದರೆ ನೀನು ಒಂದು ಗಂಟೆ ಚಾರ್ಜ್ ಆನ್ ಮಾಡಿದರೆ ಬರೀ ತ್ರೀ ಪರ್ಸೆಂಟ್ ಹೋಗುತ್ತೆ ನನಗೆ ಫಿಫ್ಟೀನ್ ಪರ್ಸೆಂಟ್ ಹಾಗೇ ಉಳೀತಿದೆ ಈ ಪೋನಿಂದ ತುಂಬ ಚೆನ್ನಾಗಿದೆ ಪ್ರಾಫಿಟ್ಟು ಕೂಡ ಚೆನ್ನಾಗಿದೆ ಹಾಗೇ ನೀವು ಎಲ್ಲಿ ಬೇಕಾದರೂ ಇದು ಕರ್ನಾಟಕದಲ್ಲಿ ಹವೈಲೇಬಲ್ ಇದೆ ಈ ಮೊಬೈಲ್ ತೊಗೋಳಿ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ತಾತ ಕೂಡ ಕೆಲವೊಂದು ಶ್ಲೋಕಗಳನ್ನು ಕೇಳುತ್ತಾರೆ ಈ ಶ್ಲೋಕದಲ್ಲಿ ಮೊಬೈಲಲ್ಲಿ ಶ್ಲೋಕ ಕೇಳುತ್ತಿದ್ದರೆ ಎಂಜಾಯ್ಮೆಂಟು ತುಂಬ ಸಕ್ಕತ್ತಾಗಿ ವಿಸಿಲೆಬಲ್ ಕೇಳ್ತಿದ್ದೀನೇನೋ ನಾನು ಅನ್ನಿಸ್ತದೆ ಹಾಗೇ ಗೂಗಲ್ ಮ್ಯಾಪು ಮತ್ತು ಇನ್ನೊಂದು ಏನಾದರೂ ಹಿಸ್ಟ್ರಿ ಸಚ್ಚ್ ಮಾಡ್ಬೇಕಾದ್ರೆ ಇದರಲ್ಲಿ ತುಂಬ ಅವೇಲೇಬಲ್ ಕೊಟ್ಟಿದ್ದಾನೆ ಸಟ್ಟಿಂಗ್ಸ್ ಕೊಟ್ಟಿದ್ದಾನೆ ಫ್ರೆಂಟ್ ಸೈಜ್ ಅಂತೂ ತುಂಬ ಚೆನ್ನಾಗಿದೆ ಹಾಗಾಗಿ ಏರ್ ಫೋ ಸೆಟ್ ಕೂಡ ನೀನು ಇದ್ರ ಮೊಬೈಲ್ ಜೊತೆಗೆ ಫ್ರೀಯಾಗಿ ಕೊಡ್ತಿದ್ದಾರೆ ಕಂಪ್ನಿಯಿಂದ ಅದು ತುಂಬ ಸಕ್ಕತ್ತಾಗಿದ್ದಾರೆ ನೀವು ಬೇಕಾದರೆ ಶೋರೂಮ್ ಬರೋಕಾಗಲ್ಲ ಅಂದರೆ ಶೋರೂಮ್ ಕಡೆಗೆ ನೀವು ಕಾಲ್ ಮಾಡಿ ತಿಳಿಸಿದಾಗ ನಾನು ಈ ಥರ ಹಳ್ಳೀಲ್ಲಿ ಇದ್ದೀನಿ ಬರೋಕಾಗ್ತಿಲ್ಲ ಅಂತಂದರೆ ಹಳ್ಳಿಗೆ ನಿಮಗೆ ಡೆಲವೆರಿ ಕೂಡ ಕೊಡ್ತಾರೆ ಅದರಿಂದ ಟೈಮೂ ಸೇವ್ ಆಗುತ್ತೆ ನಿಮಗೆ ಅನುಕೂಲನೂ ಆಗುತ್ತೆ ಮತ್ತು ನೀವು ಯಾವುದಾದರೂ ನೀವು ಪರ್ಚೇಸ್ ಮಾಡಿದರೆ ಆ ಶೋರೂಮ್ನಲ್ಲಿ ಮೊಬೈಲ್ ಜೊತೆಗೆ ನಿಮಗೆ ಹೆಡ್ ಫೋನ್ ಫ್ರೀಯಲ್ಲಿ ಕೊಡ್ತಾರೆ ಮತ್ತು ನಿಮಗೇನಾದ್ರೂ ಫೋನ್ ಒಡೆದೋದ್ರೆ ಫೋನ್ ಎತ್ತಾಕಿದರೆ ಏನಾದರೂ ಒಡ್ತಾಗ್ದಿದ್ರೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನೀವು ಬಂದು ಸುಲಭವಾಗಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಸಾಲ್ವ್ ಮಾಡ್ಕೋಬೋದು ಮತ್ತು ಅದೇ ಥರನೇ ನಿಮ್ಮ ಇಷ್ಟವಾದ ಕಲರ್ನನ್ನು ಡೆಸ್ಟಾಪ್ ಥರ ನೀವು ವಾಲ್ಪೇಪರ್ ಮೊಬೈಲಲ್ಲಿ ಚೇಂಜ್ ಮಾಡ್ತಾ ಹೋಬೋದ್ ಇಲ್ಲ ನನಗೆ ನೆಟ್ಟಲ್ಲಿ ಕೂಡ ಎರಡು ಸೆಕೆಂಡಿಗೊಂದು ಬರಬೇಕಂದ್ರೆ ಸಟ್ಟಿಂಗ್ಸ್ ತುಂಬ ಚೆನ್ನಾಗಿದೆ ಎರಡು ಸೆಕೆಂಡ್ ಕೂಡ ಇದರಲ್ಲಿ ಕೊಡ್ತಿದ್ದಾರೆ ಹಾಗೇ ಮತ್ತು ನನಗೆ ಸೆಟ್ಟಿಂಗ್ಸ್ ಬೇಡ ನಾರ್ಮಲ್ ಫೋಟೋ ಬೇಕು ನಮ್ದು ಯಾವುದಾದ್ರೂ ಒಂದು ನಾರ್ಮಲ್ ಫೋಟೋ ಇದ್ದರೆ ಆ ನಾರ್ಮಲ್ ಫೋಟೋ ನಮಗೆ ಬೇಕು ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಬೋತ್ ಆಫ್ ಸಟ್ ಕೇಳಿ ಬೋತ್ ಆಫ್ ಸಟ್ ಕೊಟ್ರು ಈ ಎರಡೂ ಸೆಟ್ ಸೆಲೆಕ್ಟ್ ಆಗ್ತದೆ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಇದು ಪೋಸಿಟಿವ್ ತುಂಬ ಸಕ್ಕತ್ತಾಗಿದೆ ಎಲ್ಲ ಕಡೆ ಸೇಲ್ ಆಗ್ತಿದೆ ಮಾರ್ಕೆಟ್ ನಂಬರ್ ಒನ್ ಪ್ಲೇಸ್ ಇಡೀ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಸಹಿತ ನಂಬರ್ ಒನ್ ಸ್ಥಾನ ಪಡೆದಿದೆ ಹಾಗಾಗಿ ನೀವು ಇದನ್ನು ತೊಗೊಳಿ ನೋಡಿ ಚೆನ್ನಾಗಿದೆ ಮತ್ತು ನೀವು ಎಲ್ಲಾದರೂ ಕೊಂಡೊಯ್ಬೇಕಾರೆ ಪರ್ಸಲ್ಲಿ ಪಾಕೇಟಲ್ಲಿ ಸ್ಮಾಲ್ ಸೈಜ್ ಆರಾಮಾಗಿ ಹಿಡ್ಯುತ್ತೆ ಇದು ದೊಡ್ಡ ಬಿಗ್ ಸೈಜ್ ಇಲ್ಲ ಸ್ಮಾಲ್ ಸೈಜ್ ಇದೆ ಯಾವ ರೀತಿ ಕ್ಯಾರಿ ಮಾಡೋಕ್ಕು ಇದು ಸಕ್ಕತ್ತಾಗಿದೆ ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಹೋದಾಗ್ಲೂ ಕೂಡ ನೀವು ಕ್ಯಾರಿ ಮಾಡಕ್ಕೆ ಅನುಕೂಲ ಆಗುತ್ತೆ ಲಗೇಜ್ ಜಾಸ್ತಿ ಇತ್ತು ಏನಾದರೂ ಮಿಸ್ ಆಗಿ ಕಾರಲ್ಲಿ ಬಿಟ್ಟಿದ್ದರೂ ಕೂಡ ಈ ಜಿ ಪಿ ಎಸ್ ಮ್ಯಾಪ್ ಆನ್ ಮಾಡಿದ್ರೆ ಸಹ ಈ ಪೋನ್ ಇಲ್ಲೇ ಇದೆ ಅಂತ ಇದರಲ್ಲಿ ತೋರಿಸುತ್ತೆ ಆ ಥರ ಅವೇಲೇಬಲ್ ಕೂಡ ಸಟ್ಟಿಂಗ್ಸು ಬಿಟ್ಟಿದ್ದಾರೆ ಮತ್ತು ಸಾಂಗೂ ಗೇಮ್ಸೂ ಯೂಟೂಬ್ಸು ಮತ್ತು ನಮ್ಮ ಯೂತ್ಸಿಗಂತೂ ತುಂಬ ಅನ್ಕೂಲ ಆಗಿದೆ ಯಾವುದಾದ್ರೂ ಕ್ರಿಕೆಟ್ ಕೇಳ್ಬೇಕಾರೆ ಕ್ರಿಕೆಟ್ ಇದೆ ಅಂತ ಆಡ್ಬೇಕಾರೆ ಕ್ರಿಕೆಟ್ ಬಿದ್ದು ನೋಡಿದ್ರೆ ತುಂಬ ಸಂತೋಷ ಆಗುತ್ತದೆ ಹಾಗಾಗಿ ಇದು ತುಂಬ ಅನುಕೂಲ ಆಗಿದೆ ಎಲಕ್ಟ್ರೋನ್ ವಸ್ತು ಬ ಬಾರೀ ಸಕ್ಕತ್ತಾಗಿದೆ ಹಾಗಾಗಿ ನೀವು ಇದನ್ನು ತೊಗೋಳ್ರಿ ಎಂಜಾಯ್ ಮಾಡಿರಿ ಮತ್ತು ಮನೆಗರಿಗೆಲ್ಲ ತಿಳಿಸಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರೀ ಹಾಗಾಗಿ ಇದನ್ನು ತುಂಬ ಸಕ್ಕತ್ತಿದೆ ತೊಗೋಳಿ ಲೈಫ್ ಎಂಜಾಯ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ